ನಾನಿರುವ ಪ್ರದೇಶದಲ್ಲಿ ಅನೇಕ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಬೇಕಂತ ಅಂದ್ಕೊಂಡಿದ್ದೇನೆ ಆದರೆ ನನಗೆ ಅದರಲ್ಲಿ ಕೆಲವು ಉದ್ಯಮಗಳು ಇಷ್ಟ ಆಗಿದೆ ಆದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಉದ್ಯಮವನ್ನು ಮಾತ್ರ ಆರಿಸಿಕೊಳ್ಳಬೇಕಂತೇಳಿ ಇದ್ದೇನೆ ಅದ್ಯಾವುದು ಹೇಳಿದರೆ ಈ ಅಡಿಕೆ ಹಾಳೆಯನ್ನು ಮಾಡುವಂತಹ ಉತ್ಪನ್ನಗಳಾಗಿರಬಹುದು ಈ ಅಡಿಕೆ ಹಾಳೆಯಿಂದ ನಾನು ನಾನು ತಿಳಿದಂತೆ ಈ ಅಡಿಕೆ ಹಾಳೆಯಿಂದ ಪ್ಲೇಟನ್ನು ತಯಾರಿಸುವಂಥದ್ದು ಆಗಿರಬಹುದು ಅಥವಾ ಅಡಿಕೆಯಿಂದ ಸಹ ಉತ್ಪನ್ನಗಳನ್ನು ಉತ್ಪಾದಿಸುವುದು ಇರಬಹುದು ಇಂತಹ ಉತ್ಪನ್ನಗಳನ್ನು ನನಗೆ ತಯಾರಿಸ್ಬೇಕಂತೇಳಿ ತುಂಬ ಆಸೆ ಇದೆ ಹಾಗಾಗಿ ನಾನು ಕೆಲವು ನುರಿತ ವ್ಯಕ್ತಿಗಳಿಂದ ಮಾಹಿತಿ ಸಹ ಸಂಗ್ರಹಿಸಿದ್ದೇನೆ ಅದಲ್ಲದೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವನ್ನು ಪಡೆಯುವಂತಹ ಮಾಹಿತಿಯನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ ಈ ಅಡಿಕೆ ಹಾಳೆಯಿಂದ ಈ ಪ್ಲೇಟನ್ನು ತಯಾರಿಸುವುದು ತುಂಬ ಸುಲಭ ಅದು ಹೇಗೆ ಹೇಳಿದರೆ ನಮಗೆ ಈ ಹಳ್ಳಿ ಪ್ರದೇಶದಲ್ಲಿ ಅಥವಾ ಅಡಿಕೆ ಬೆಳೆಗಾರರಲ್ಲಿ ನಾವು ಅಡಿಕೆ ಹಾಳೆಯನ್ನು ತೆಗೆದುಕೊಂಡು ಬಂದು ಅದನ್ನು ಶುದ್ಧಗೊಳಿಸಿ ಯಂತ್ರದ ಮೂಲಕ ಅದಕ್ಕೆ ಒಂದು ಶೇಪನ್ನು ಕೊಟ್ಟು ನಾವು ಅಡಿಕೆ ಹಾಳೆಯ ಪ್ಲೇಟ್ಗಳನ್ನು ತಯಾರಿಸ್ತೇವೆ ಇದಕ್ಕೆ ಒಳ್ಳೆಯ ಬೇಡಿಕೆ ಕೂಡ ಇದೆ ಹೆಚ್ಚಾಗಿ ಈ ಮದುವೆ ಮುಂಜಿಗಳಲ್ಲಿ ಸಮಾರಂಭಗಳಲ್ಲಿ ಅಥವಾ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಗಳಲ್ಲಿ ಈ ಅಡಿಕೆ ಹಾಳೆಯ ಉಪಯೋಗ ತುಂಬನೇ ಇರ್ತದೆ ಅದಲ್ಲದೇ ಇದಿ ಇದರಿಂದ ಯಾವುದೇ ರೀತಿಯ ಮಾಲಿನ್ಯ ಕೂಡ ಆಗುವುದಿಲ್ಲ ಅದೇ ಪ್ಲಾಸ್ಟಿಕ್ನ ಬಳಕೆಯಾದರೆ ನಮಗೆ ತುಂಬ ರೀತಿಯ ಮಾಲಿನ್ಯ ಆಗ್ತದೆ ಅಥವಾ ಅದು ಕರಗುವ ಸಂದರ್ಭ ಕಡಿಮೆ ಇರ್ತದೆ ಇದರಿಂದ ಪರಿ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳಾಗ್ತದೆ ಆದರೆ ಅಡಿಕೆ ಹಾಳೆಯಿಂದ ಹಾಗಲ್ಲ ಇದು ಮಣ್ಣಿನಲ್ಲಿ ಸರಾಗವಾಗಿ ಕರಗ್ತದೆ ಹಾಗಾಗಿ ಈ ಅಡಿಕೆ ಹಾಳೆಯನ್ನು ಉಪಯೋಗಿಸುವುದು ಅಂತ ತುಂಬ ಜನರು ಪ್ರೋತ್ಸಾಹ ನೀಡ್ತಾರೆ ಅದಲ್ಲದೆ ಈಗಿನ ಡಿಮಾಂಡ್ ಕೂಡ ಜಾಸ್ತಿ ಆಗಿದೆ ಅಡಿಕೆ ಹಾಳೆಯಲ್ಲಿ ಊಟ ಮಾಡಿ ಇದನ್ನು ನಾವು ಈ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಇಲ್ಲದಿದ್ದರೆ ನಾವು ಮರದ ಬುಡಗಳಿಗೆ ಹಾಕಿದರೆ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ ಇದರಿಂದಾಗಿ ನಾನು ಈ ಅಡಿಕೆ ಹಾಳೆಯ ಉದ್ಯಮವನ್ನು ಸ್ಥಾಪಿಸ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಇದರಿಂದ ಲಾಭ ಕೂಡ ಇದೆ ಕಡಿಮೆ ಪ್ರಮಾಣದ ದರ ಕಡಿಮೆ ಪ್ರಮಾಣದ ದರದಿಂದ ಅಥವಾ ಕಡಿಮೆ ದರದಿಂದ ನಾವು ಈ ರೈತರಿಂದ ಈ ಅಡಿಕೆ ಹಾಳೆಯನ್ನು ಸಂಗ್ರಹಿಸಿ ಮತ್ತೆ ತೊಕೊಂಡು ಬಂದು ನಾವು ಕಡಿಮೆ ದರದಲ್ಲೇ ಈ ಯಂತ್ರಗಳ ಸಹಾಯದಿಂದ ಅದನ್ನು ಉತ್ಪಾದಿಸಬಹುದು ಅಡಿಕೆ ಹಾಳೆಯ ಪ್ಲೇಟ್ಗಳನ್ನಾಗಿ ಮಾಡಬಹುದು ಇದರಿಂದ ನಮಗೆ ಒಳ್ಳೆಯ ಲಾಭ ಕೂಡ ಇದೆ ಹಾಗಾಗಿ ನಾನು ಬೇರೆಯವರಿಗೆ ಏನು ಹೇಳುವುದು ಹೇಳಿದರೆ ಈ ಅಡಿಕೆ ಹಾಳೆಯ ಉದ್ಯಮವನ್ನು ಪ್ರಾರಂಭಿಸಿ ಅಂತ